ಮಹಿಳೆಯರು ಆಟ ಆಡ್ತಾರ ಈ ಪ್ರಶ್ನೆಗ್ ನನ್ನ ಉತ್ತರ ಹೌದು ಮಹಿಳೆಯರು ಸುಮಾರು ಕ್ರೀಡೆಗಳಲ್ಲಿ ನಾವು ನೋಡ್ಬೋದು ಭಾರತದಲ್ಲೀ ಹಲವಾರು ಕ್ರೀಡೆಗಳಿದೆ ಅದನ್ನು ಎಲ್ಲಾ ಮಹಿಳೆಯರಿಗೆ ಪುರುಷರ ಥರನೇ ಸಮಾನ ಅವಕಾಶಾನ ನೀಡಿದಾರೆ ಇದನ್ನಲ್ಲಿ ನಾವು ಎಕ್ಸಾಂಪಲ್ಸ್ ತೊಗೊಬೋದಾದರೆ ಬಾಕ್ಸಿಂಗಿದೆ ಒಂದು ಹಾಕಿ ಇದೆ ಬ್ಯಾಟ್ಮಿಟನ್ ಇದೆ ಕ್ರಿಕೆಟಿದೆ ಬ್ಯಾಸ್ಕೆಟ್ ಬಾಲಿದೆ ಎಲ್ಲ ಕ್ರೀಡೆ ಸ್ವಿಮ್ಮಿಂಗಿದೆ ಎಲ್ಲ ಕ್ರೀಡೆಗಳಲ್ಲು ಸಹ ನಾವು ನಾವು ಮಹಿಳೆಯರನ್ನ ನೋಡ್ಬೋದು ಉದಾಹರಣೆಗೆ ನಮ್ಮ ಭಾರತದವರಾದ ಸೈನಾ ನೆಹ್ವಾಲ್ ಪಿ ವಿ ಸಿಂಧು ಇವರೆಲ್ಲ ನಮಗೆ ಬ್ಯಾಟ್ಮಿಟನಲ್ಲಿ ನಾವು ಇವ್ರುನ್ನ ನೋಡ್ತೀವಿ ಸುಮಾರು ಸಾಧ್ನೆಗಳ್ನ ಮಾಡಿದಾರೆ ಸುಮಾರು ಅಚೀವ್ಮೆಂಟ್ಸ್ನ ಮಾಡಿದಾರೆ ನಮ್ಮ ದೇಶಕ್ಕೆ ಇವರೆಲ್ಲ ಹೆಮ್ಮೆ ಅದೇ ರೀತಿ ಕ್ರಿಕೆಟಂತ ಬಂದಾಗ ಮಿತಾಲಿ ರಾಜ್ ಇದಾರೆ ಜುಲಾನ್ ಗೋ ಸ್ವಾಮಿ ಇದಾರೆ ಸ್ಮೃತಿ ಮಂದನ ಇದಾರೆ ಇವರೆಲ್ಲ ತುಂಬಾ ಒಳ್ಳೆ ಒಳ್ಳೆ ಸಾಧನೆಗಳ್ ಮಾಡಿ ಇವಾಗೂ ಸಹ ಸುಮಾರು ಹೆಣ್ಮಕ್ಳಗೆ ಅವರು ಒಂದು ರೋಲ್ ಮಾಡಲ್ಸಾಗಿ ಇದಾರೆ ನಾವು ಯಾವುದರಲ್ಲೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಂಡಿದ್ದ ಹೆಣ್ಮಕ್ಳು ಇವರೆಲ್ಲ ಮಹಿಳೆಯರು ತುಂಬಾ ಜನ ಈ ಥರ ಇದ್ದಾರೆ ಇನ್ನ ಮೇರಿ ಕೋಮ್ ಅವ್ರು ಅವರಾದ್ರೆ ನಮಗೆ ಅವರೊಂದು ಮಾದರಿ ಹೆಣ್ಣು ಅಂತ ಹೇಳ್ಬೋದು ಮಕ್ಕಳ ತಾಯಿಯಾದ್ರು ಇವಾಗಲೂ ಸಹಾ ಅವರು ಬಾಕ್ಸಿಂಗಲ್ಲಿ ಅಷ್ಟೇ ಎಫರ್ಟ್ ಹಾಕಿ ಆಟ ಆಡ್ತಾರೆ ಇವಾಗಲೂ ಸಹ ಅವ್ರಿಗೆ ಏಜಾಗಿದೆ ಮೂರು ಮಕ್ಕಳಿದಾರೆ ಅಂತ ಸಹ ನಮ್ಗೆ ಗೊತ್ತಾಗಲ್ಲ ಆ ಥರ ಸುಮಾರು ಜನ ಹೆಣ್ಮಕ್ಕಳಿದಾರೆ ಎಕ್ಸಾಂಪಲ್ಸ್ ಪಿ ಟಿ ಉಷಾ ಇದಾರೆ ರನ್ನಿಂಗಲ್ಲಿ ತುಂಬಾ ಜನ ಈ ಥರ ಸಾಧ್ನೆ ಮಾಡಿರುವಂಥ ಹೆಂಗಸ್ರು ನಮ್ಮ ಭಾರತದಲ್ಲೇ ಇದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಒಂಥರ ಹೆಮ್ಮೆ ಆಗಿರೋ ವಿಚಾರ ಇನ್ನು ಇನ್ನು ಏನಂದರೆ ಇವಾಗಲೂ ಸಹ ಕೆಲವು ಸುಮಾರು ಹರಾಸ್ಮೆಂಟ್ಸ್ ಆಗ್ತಿದೆ ಸುಮಾರು ಕ್ಷೇತ್ರಗಳಲ್ಲಿ ಅದು ಕಡಿಮೆ ಆದರೆ ಇನ್ನು ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇನ್ನು ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಸ್ಥಾನವನ್ನು ಕೊಟ್ಟು ಕ್ರೀಡೆಗಳಲ್ಲಿ ಇನ್ನೂ ಬೆಳೆಸಬೇಕು ಸುಮಾರು ಹೆಣ್ಮಕ್ಕಳು ಮನೆಯಲ್ಲೆ ತುಂಬ ಟ್ಯಾಲೆಂಟಿದ್ರು ಅವರಿಗೆ ಅವಕಾಶ ಇಲ್ಲ ಈ ಥರ ಎಲ್ಲ ಅವಕಾಶಗಳ್ನೆಲ್ಲಾ ಹೆಣ್ಮಕ್ಳಿಗು ಯಾರು ಆ್ಯಕ್ಟಿವ್ ಇದಾರೋ ಯಾರು ಟ್ಯಾಲೆಂಟ್ ಇದಾರೋ ಆ ಒಂದು ಫೀಲ್ಡಲ್ಲಿ ಅವ್ರಿಗೆ ಅವಕಾಶಗಳ್ನ ಹೆಚ್ಚು ಹೆಚ್ಚಾಗಿ ಕೊಟ್ಟು ಹೆ ಮಹಿಳೆಯರನ್ನ ಒಂದು ಸಮಾಜಕ್ಕೆ ಪರಿಚಯ ಮಾಡಿಸ್ಬೇಕು ಅಂತ ನಾನೂ ಉದ್ದೇಶಿಸ್ತಿನಿ